ಸರ್ ಇದು ತ್ರಿಶುಲ್ ಅವರು ಡಾಕ್ಟರ್ ಇದ್ದಾರಾ ಓಹ್ ನೀವೇನಾ ಅದು ಸರ್ ಅದು ಇದು ತೋರಿಸಿದೆ ನಿಮ್ಮ ಹತ್ರ ಬಂದು ಅದೇ ಕೆಮ್ಮುಲು ಮತ್ತು ಕಫದ್ದು ಸ್ವಲ್ಪನು ಅದು ಸ್ವಲ್ಪ ಇದ್ಯಲ್ಲ ಅದು ಸ್ವಲ್ಪ ಇತ್ತು ಜಾಸ್ತಿ ಆದ್ಮೇಲೆ ತೋರಿಸಿದೆ ಆದರೂ ಅದು ಜಾಸ್ತಿ ಆದ್ಮೇಲೆ ನಿಮ್ಮ ಹತ್ರ ತೋರಿಸ್ದೆ ನೀವೂ ಟಾನಿಕ್ ಬರ್ದ್ ಕೊಟ್ಟಿರಿ ಆದರೆ ಅದು ಕಡಿಮೆನೇ ಆಗಲಿಲ್ಲ ಅದು ಅದು ಕಡ ಒಂದ್ವೆ ನಾನು ನಿಮ್ಮ ನನಗೆ ಅದು ಬಂದು ಮೂರು ದಿನ ಆಯಿತು ನಾನು ಮೂರನೇ ದಿನಕ್ಕೆ ತೋರಿಸ್ದೆ ಆದರೆ ಈಗ ನಾಲ್ಕನೇ ದಿನ ಆಗಿದೆ ಅದು ಕಡಿಮೆನೇ ಆಗಿಲ್ಲ ಎರಡು ಎಂಟು ಎರಡು ಸೊನ್ನೆ ಅಲ್ಲ ಅದು ಇದು ಹಾಂ ಸ್ಟೆಸ್ಟ್ ಏನಾದರೂ ಮಾಡಿಸ್ಬೇಕಾ ಅದೇ ಲಂಗ್ಸ್ ಟೆಸ್ಟ್ ಲಂಗ್ಸನ್ನ ತೆಗ್ದ್ಬಿಟ್ಟು ಟೆಸ್ಟ್ ಮಾಡ್ತಾರಲ್ಲ ಅದೇನಾರು ಮಾಡಿಸ್ಬೇಕಾ ಅಂತ

ಅಲ್ಲ ನನಗೆ ಅದು ಡ್ರಿಪ್ಸ್ ಅಂದರೆ ಇಂಜೆಕ್ಷನ್ ಹಾಕ್ತಾರಲ್ಲ ಅದು ಭಯ ಆಗುತ್ತೆ ಎಲ್ಲಿಗೆ ಕೊಡ್ತಾರೆ ಇಂಜೆಕ್ಷನು

ಕೈಗಾ ಹಾಗಿದ್ರೆ ಹಾಂ ಹಾಂ ಹಂಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಹಾಗಿದ್ರೆ ನಾನು ಹಾಗಾದ್ರೆ ಇವತ್ತು ಫ್ಲೈಟ್ ಹತ್ತಿ ನಾಳೆ ಅಲ್ಲಿಗೆ ಬರ್ತೀನಿ ಅಲ್ಲಿಗೆ ಆಂ ಆಂ ಸರಿ ಆಯಿತು